ನಮಸ್ಕಾರ ಸ್ನೇಹಿತರೆ ನನ್ನ ಹೆಸ್ರು ವರುಣ್ ಅಂತ ನಾನು ಅಮೇಝಾನಿನಲ್ಲಿ ಕಳೆದ ವರ್ಷವು ಒಂದು ಫೋನನ್ನು ಆರ್ಡರ್ ಮಾಡಿದೆ ಕಾರಣವೇನು ಅಂತ ಅಂದರೆ ಈ ಫೋನನ್ನು ನಾನು ನೋಡಿದ ಹಾಗೆ ಅಥವಾ ನಾನು ಕೇಳಿದ ಹಾಗೆ ನನ್ನ ಕೊರತೆಗಳ ನ್ನು ಪೂರ್ಣಗೊಳಿಸಲಿಲ್ಲ ಏಕೆಂದರೆ ನನಗೆ ಬೇಕಾಗಿದ್ದಂಥದ್ದು ನಾನು ಟೆಲಿಕಾಲಿಂಗ್ ಕೆಲ್ಸದಲ್ಲಿ ಉದ್ಯೋಗದಲ್ಲಿ ಅದನ್ನು ಉಪಯೋಗಿಸಲು ಆರ್ಡ್ರ್ ಮಾಡಿದೆ ಬಟ್ ಅದರಲ್ಲಿ ಆ ಸ್ಪೀಕರು ನನ್ನ ಕೆಲಸಕ್ಕೆ ಪ್ರಯೋಜನವಾಗಲಿಲ್ಲ ಅದರಲ್ಲಿ ಕ್ಯಾಮರಾವು ಸಹ ಸರಿಯಾಗಿ ಕೆಲಸವನ್ನು ಮಾಡುತ್ತಿರಲಿಲ್ಲ ಹಾಗಾಗಿ ಇದನ್ನು ನಾನು ಎಲ್ಲೂ ಹೊರವಲಯದಲ್ಲಿ ತಗೊಂಡು ಹೋದರೂ ಮೂರರಿಂದ ಶೇಕಡ ನಾಲ್ಕು ಕಿಲೋಮೀಟರ್ ಹೊರಗೆ ಇದರ ನೆಟ್ವರ್ಕು ತಾಗುತ್ತಿರಲಿಲ್ಲ ಅದೇ ರೀತಿ ನಾನು ಬೇರೆ ಫೋನಿಗೆ ಅದನ್ನು ಶಿಫ್ಟ್ ಮಾಡಿದರೆ ಸಿಮ್ ಕಾರ್ಡನ್ನು ಅದು ಕಾರ್ಯ ಮಾಡುತ್ತಿತ್ತು ಬಟ್ ಈ ಫೋನಿನಲ್ಲಿ ನನಗೆ ಆ ಕೊರತೆಗಳಿದ್ದವು ಇದನ್ನು ಮತ್ತೆ ನಾನು ರಿಟನ್ ಮಾಡಲು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಅಲ್ಲಿನ ರೆಪ್ರೆಸೆಂಟೇಟಿವ್ ಕೂಡ ನನಗೆ ಸರಿಯಾಗಿ ಸಂಪರ್ಕವನ್ನು ಅಥವಾ ಮಾಹಿತಿಯನ್ನು ನೀಡಲಿಲ್ಲ ಹಾಗಾಗಿ ನಾನು ಈ ಫೋನನ್ನು ಖರೀದಿ ಮಾಡಿಸಿದ್ದು ನನಗೆ ಮಹಾ ಲಾಸ್ ಆಗುತ್ತಾ ಇದೆ ಸೊ ಹಾಗಾಗಿ ನಾನು ಕೊಡುವ ಅವು ಸಿಫಾರಿಶ್ ಅಥವಾ ಫೀಡ್ಬ್ಯಾಕ್ ಏನು ಅಂದರೆ ಈ ಪರ್ಟಿಕ್ಯುಲರ್ ಓಪೋ ಫೋನ್ ಎಂಬುವ ಫೋನ್ ಮಾಡ್ಲ್ ಒನ್ ತ್ರೀ ಒನ್ ಟೂ ಪ್ರಯೋಜನವಿಲ್ಲ ಧನ್ಯವಾದ